ನಾನು ಹೋದ ವರ್ಷ ಒಂದು ಮದ್ವೆಗೆ ಹೋಗಿದ್ದೆ ಆ ಮದುವೆಯಲ್ಲಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ವಧು ವರರು ತುಂಬ ಗ್ರ್ಯಾಂಡಾದ ಸಾಡಿ ಮತ್ತು ಕುರ್ತ ಎಲ್ಲ ಹಾಕಿ ತುಂಬ ಚಂದ ಕಾಣಿಸ್ತಾ ಇದ್ದರು ನಾನು ಆ ಮದುವೆ ನೋಡಿದ್ಹಾಗೆ ಎಲ್ಲಿ ಕೂಡ ಬೇರೆ ನೋಡಲಿಲ್ಲ ಯಾಕೆಂತ ಹೇಳಿದ್ರೆ ಅಷ್ಟು ಗ್ರ್ಯಾಂಡಿತ್ತು ಮತ್ತು ಊಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ತುಂಬ ವೆರೈಟಿ ವೆರೈಟಿ ವೆ ಐಟಮ್ಸ್ ಇತ್ತು ಪಾನಿಪುರಿ ಇತ್ತು ನಂತರ ಎಂಥ ಮಸಾಲೆ ದೋಸೆ ಸೆಟ್ ದೋಸೆ ನಂತರ ಕಬ್ ಅದು ಎಂಥ ಪನ್ನೀರಿಂದು ತುಂಬ ಐಟಮ್ಸ್ ಹೇಳ್ಲಿಕ್ಕೆ ಆಗದಷ್ಟು ಐಟಮ್ಸ್ ಇತ್ತು ಮತ್ತು ಐಸ್ ಕ್ರೀಮ್ ಅಲ್ಲಿ ಒಂದು ಏಳೆಂಟು ವಿಧಗಳಿತ್ತು ನಂತರ ಪಾನ್ ನಂತರ ಗುಲಾಬ್ ಜಾಮೂನ್ ಸ್ವೀಟಲ್ಲಿ ಕೂಡ ಒಂದು ಏಳೆಂಟು ಐಟಮ್ಸ್ ಇತ್ತು ತುಂಬ ಅಂಥ ಒಂದು ಮದುವೆ ಎಲ್ಲಿ ಕೂಡ ನಾನು ಅಟೆಂಡ್ ಮಾಡಿರಲಿಲ್ಲ ತುಂಬ ಚಂದ ಇತ್ತು ಆ ಮದುವೆ ಆ ನಂತರ ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಅನ್ನಿಸಿತು ಮತ್ತು ಒಂದು ಒಳ್ಳೆಯ ಖುಷಿ ವಿಷಯ ಅದಕ್ಕೆಷ್ಟು ಖರ್ಚ್ ಮಾಡಿರ್ಬೋದಂತ ಅದೂ ಕೂಡ ಒಂದು ತಲೇಲಿ ಬಂತು ಆ ಮದುಮಕ್ಕಳನ್ನು ನೋಡುವಾಗಲೂ ಒಂದು ಎಷ್ಟೊಂದು ಐದು ಮೂರು ನಾಲ್ಕು ಲಕ್ಷದ ಬಟ್ಟೆಯನ್ನು ಹಾಕ್ಕೊಂಡಿದ್ರು ಅವರು ಆ ಹಾಲ್ ಕೂಡ ಅಷ್ಟೇ ಚಂದ ಇತ್ತು ನಮ್ಮ ಕುದ್ರೋಳಿಯ ಮಂಗಳೂರಲ್ಲಿ ಇರೋ ಒಂದು ಪೇಮಸ್ ಪ್ಲೇಸ್ ಅಂತ್ಹೇಳಿದ್ರೆ ಕುದ್ರೋಳಿ ಆ ಕುದ್ರೋಳಿಲಿ ಒಂದು ಹೊಸತಾಗಿ ಒಂದು ಹಾಲ್ ಆಗಿದೆ ಆ ಹಾಲ್ ಅಲ್ಲಿ ತುಂಬ ಗ್ರ್ಯಾಂಡಾಗಿದ್ದು ಲಿಫ್ಟ್ ಕೂಡ ಅಷ್ಟೆ ಒಂದು ಗ್ಲಾಸ್ ಇಂದ ಮಾಡಿರೋವಂಥ ಲಿಫ್ಟ್ ಅದು ಆ ಲಿಫ್ಟಲ್ಲಿ ಹೋಗೋದು ಕೂಡ ಒಂದು ಎಂಥ ಖುಷಿ ಆಗ್ತಾ ಇತ್ತು ಅಂತ್ಹೇಳಿದ್ರೆ ನಾವು ಮೇಲೆ ಹೋಗ್ತಾ ಇರುವಾಗ ಆ ಕುದ್ರೊಳಿಯ ಒಂದು ಲೈಟಿಂಗ್ಸ್ ಫುಲ್ಲು ಡೆಕ್ರೋಷನ್ ಮಾಡಿದ್ದರು ಆ ಡೆಕೊರೇಷನನ್ನು ನೋಡೋವಾಗಲೂ ಒಂದು ಎಂಥ ಒಂದು ಕಣ್ಣಿಗೆ ಆನಂದ ಅಂತ್ಹೇಳಿದ್ರೆ ಅಷ್ಟೊಂದು ಖುಷಿಯಾದ ವಿಷಯ ಅದು ಅದನ್ನು ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲದಾಗಿತ್ತು ಅಂದರೆ ನಮ್ಮ ಕುದ್ರೋಳಿಯಲ್ಲಿ ನಮ್ಮ ಟೆಂಪಲ್ಲಿದು ಕಲರ್ ಹೇಗೆ ಅಂತ್ಹೇಳಿದ್ರೆ ಗೋಲ್ಡನ್ ಕಲರ್ ಆ ಗೋಲ್ಡನ್ ಕಲರ್ ಮಧ್ಯದಲ್ಲಿ ಈ ಲೈಟುಗಳು ಮಿಂಚುವುದನ್ನು ನೋಡಿ ನನಗೆ ತುಂಬ ಖುಷಿಯಾಯ್ತು ನನಗೆ ಮತ್ತೆ ಅಂಥ ಮದುವೆ ಇನ್ನು ಯಾವಾಗ ನೋಡ್ತೇನೆ ಅಂತ ಗೊತ್ತಿಲ್ಲ ಅಂಥದ್ದು ನೋಡಲಿಕ್ಕೆ ಸಿಕ್ಕಿದರೆ ನಾನು ಯಾವತ್ತೂ ಮಿಸ್ ಮಾಡಲಿಕ್ಕೆ ಇಷ್ಟ ಪಡಲ್ಲ ನನಗೆ ತುಂಬ ಖುಷಿ ಆಯಿತು ಅದು ಮತ್ತು ಅಲ್ಲಿ ವಧು ವರರನ್ನು ಎಂತ ಬೀಳ್ ಎದುರುಗೊಂಡ ಒಂದು ರೀತಿ ಉಂಟಲ್ಲ ಡ್ಯಾನ್ಸ್ ಮುಖಾಂತರ ಅದು ಕೂಡ ತುಂಬ ಚಂದ ಇತ್ತು ಮತ್ತು ನಾವು ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ಹೋಗುವಾಗ ಹತ್ತಿರ ಹೋಗುವಾಗ ಅಲ್ಲೊಂದು ಲೈಟಿಂಗ್ ಮಾಡಿದ್ದರು ಪಳ ಪಳ ಅಂತ್ಹೇಳಿ ಹೊಳೆಯುವಂಥದು ನಮ್ಮ ಮುಖಕ್ಕೆ ಹಾಕ್ತಾ ಇತ್ತು ಫೋಟೋಶೂಟಲ್ಲಿ ಅಂತೂ ಇನ್ನೂ ಸಕ್ಕತ್ ಗ್ರ್ಯಾಂಡಾಗಿ ಇದು ಕಾಣಿಸ್ತಾ ಇದ್ವಿ ನಾವು ಕೂಡ ನಾನು ಕೂಡ ತುಂಬ ಚಂದದ ಸಾಡಿ ಹಾಕಿ ಹೋಗಿದ್ದೆ ಗ್ರ್ಯಾಂಡಾಗಿ ನನಗೆ ಕೂಡ ಒಂಥರಾ ಅದು ಆ ವಿಷಯವನ್ನು ನಾ ಯಾವತ್ತು ಇದು ಮಾಡ್ಲಿಕ್ಕೆ ಮಿಸ್ ಮಾಡುವುದಿಲ್ಲ ಎಲ್ಲ ತುಂಬ ಚೆನ್ನಾಗಿ ಇತ್ತು ಆವತ್ತು